ನಾನು ಸಂಭ್ರಮದಿಂದ ಆಚರಣೆ ಮಾಡುವಂಥ ಹಬ್ಬಗಳಲ್ಲಿ ಪ್ರಮುಖವಾಗಿ ಗಣೇಶೋತ್ಸವ ಮತ್ತು ದೀಪಾವಳಿ ಮತ್ತು ಹೋಳಿ ಹಬ್ಬಗಳನ್ನು ನಾವು ಸಂಭ್ರಮದಿಂದ ಆಚರಣೆಯನ್ನು ಮಾಡ್ತೀವಿ ನನಗೆ ಇಷ್ಟವಾದಂಥ ಒಂದು ಹಬ್ಬ ಯಾವುದಪ್ಪ ಅಂದರೆ ಅದು ಗಣೇಶೋತ್ಸವ ಆ ದಿನಪೂರ್ತಿ ಏನು ಮಾಡ್ತೀವಿ ನಾವು ಗಣೇಶನನ್ನು ಕೂರಿಸುವುದು ಗಣೇಶನಿಗೆ ಬೇಕಾದಂಥ ಒಂದು ಪೂಜೆ ಪುನಸ್ಕಾರಗಳನ್ನು ಮಾಡೋದು ಅದಕ್ಕೆ ಬೇಕಾದಂಥ ಒಂದು ತಮಟೆ ವಾದ್ಯಕ್ಕೆ ನಾವು ಏನು ಮಾಡೋದು ಕುಣಿಯೋದು ಆ ಒಂದು ಹಬ್ಬದಲ್ಲಿ ಅತ್ಯಂತ ಸಮುದರವಾದಂತ ಒಂದು ಎಲ್ಲ ಸ್ನೇಹಿತರು ಸೇರ್ಕೊಂಡು ಮಾಡುವಂಥ ಒಂದು ಹಬ್ಬ ಆಗಿರುತ್ತೆ ಆ ಕಾರಣಕ್ಕೆ ಇದು ಅತ್ಯಂತ ಖುಷಿ ತರುವಂಥ ಒಂದು ಹಬ್ಬ ಅಂತೇಳಿ ನಾವು ಭಾವಿಸ್ಬೋದು ಆಮೇಲೆ ಕ ದೀಪಾವಳಿಯನ್ನು ಆಚರಣೆ ಮಾಡ್ತೀವಿ ಪಟಾಕಿಯನ್ನು ಹಚ್ತೀವಿ ಇದು ಸಹ ಒಂದು ಈ ರೀತಿ ಆದಂಥ ಒಂದು ಹಲ್ವಾರು ಘಟನೆಗಳನ್ನು ನೋಡ್ತೀವಿ ಇದ್ರಲ್ಲೂ ಸಹ ಸ್ನೇಹಿತರೆಲ್ಲ ಸೇರಿ ಆಚರಣೆಯನ್ನು ಮಾಡ್ತೀವಿ ಮತ್ತು ಸಂಕ್ರಾಂತಿ ಹಬ್ಬವನ್ನು ಆಚರಣೆ ಮಾಡ್ತೀವಿ ಸಂಕ್ರಾಂತಿಯನ್ನು ನಮ್ಮ ಬಾ ಕರ್ನಾಟಕದಲ್ಲಿ ನಮ್ಮ ಕೋಲಾರ ಜಿಲ್ಲೆ ಅತ್ಯಂತ ಸುಮಧುರವಾಗಿ ಆಚರಣೆ ಮಾಡ್ತೀವಿ ಎತ್ತುಗಳನ್ನು ಹಾಯಿಸುವುದು ಕುರಿಗಳನ್ನು ಬಿಡುವುದು ದನಗಳನ್ನು ಬಿಡುವುದು ಮತ್ತು ಬಣ್ಣ ಬಣ್ಣದ ಬಲೂನುಗಳನ್ನು ಕಟ್ಟುವುದು ಹೀಗೆ ನಾವೇನು ಮಾಡ್ತೀವಿ ಈ ಸಂಕ್ರಾಂತಿ ಹಬ್ಬವನ್ನು ಸಹ ನಾವೇನು ಮಾಡ್ತೀವಿ ಸುಗ್ಗಿ ಹಬ್ಬವೆಂದು ಆಚರಣೆ ಮಾಡೊದನ್ನು ನೋಡ್ತೀವಿ ನಮ್ಮ ಭಾರತ ಸಂಸ್ಕೃತದಲ್ಲಿ ಹಬ್ಬಗಳು ತಮ್ಮದೇ ಆದಂತಹ ಒಂದು ಲಕ್ಷಣವನ್ನು ಹೊಂದಿರೋದನ್ನು ನಾವಿಲ್ಲಿ ನೋಡಬಹುದು